ಇಂದು ನಮ್ಮ ಭಾರತ ಸ್ವತಂತ್ರ ಪಡೆದಿರುವ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಎಂದರೆ ಅದಕ್ಕೆ ಕಾರಣ ಎಂದರೆ ಹಲವಾರು ಸ್ವತಂತ್ರ ಹೋರಾಟಗಾರರು ಸಾವಿರದ ಒಂಬೈನೂರ ನಲ್ವತ್ತೇಳರ ಮೊದಲು ನಮ್ಮ ಭಾರತ ದೇಶ ಬ್ರಿಟಿಷರ ಒಂದು ಕೈಗನ್ನಡಿಯಾಗಿತ್ತು ನಮ್ಮ ಭಾರತ ಸ್ವತಂತ್ರ ಪಡೆಯುವ ಮೊದಲು ಹಲವಾರು ನಾಯಕರು ತಮ್ಮ ಜೀವವನ್ನೇ ಜೀವವನ್ನೇ ಮುಡಿಪಾಗಿಟ್ಟಿದ್ದಾರೆ ಈ ಭೂಮಿಯ ಮೇಲೆ ಸಾವಿರದ ಒಂಬೈನೂರ ನಲ್ವತ್ತೇಳು ಹಾಗಸ್ಟ್ ಹದಿನೈದರಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಈ ಸ್ವತಂತ್ರದ ಮುಖ್ಯ ರೂವಾರಿ ಎಂದರೆ ಎಮ್ ಕೆ ಗಾಂಧೀಜಿ ಮಹಾತ್ಮ ಗಾಂಧೀಜಿಯನ್ನು ನೆನೆಯಬಹುದು ಇವರು ಸತ್ಯ ಮತ್ತು ಅಹಿಂಸೆ ಮೂಲಕ ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದವರಾಗಿದ್ದಾರೆ ಈ ಸ್ವತಂತ್ರ ಹೋರ್ಟದಲ್ಲಿ ಭಾಗವಯ್ಸಿದ ಹಲವಾರು ನಾಯಕರೆಂದರೆ ಸುಭಾಸ್ ಚಂದ್ರ ಬೋಸ್ ಇರ್ಬೋದು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಜವಾಹರ್ಲಾಲ್ ನೆಹರು ಲಕ್ಷ್ಮೀಬಾಯಿ ತಿಲಕ್ ಚಂದ್ರಶೇಖರ್ ಆಜಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲಾಲಾ ಲಜಪತ್ ರಾಯ್ ವಿ ಡಿ ಸಾವರ್ಕರ್ ಬಿಪಿನ್ ಚಂದ್ರಪಾಲ್ ದಾದಾಬಾಯಿ ನವರೋಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಾನಾ ಸಾಹೇಬ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ತಾತ್ಯಾ ಟೋಪಿ ಬೇಗಂ ಹಜರತ್ ಮಹಲ್ ಜ್ಯೋತಿಬಾ ಫುಲೆ ಸುಖ್ದೇವ್ ಕನ್ವರ್ ಸಿಂಗ್ ಈ ಥರ ಹಲವಾರು ಹೋರಾಟಗಾರರು ನಮ್ಮ ಸ್ವ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಇವತ್ತು ಏನಾದರು ಇಸ್ಟ್ ಇವರೆಲ್ಲ ನಾಯಕರು ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೇ ಹೋದಲ್ಲಿ ಇಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಸಿಗುತ್ತಿತ್ತೇ ಇಲ್ಲ ಅದ್ರಲ್ ಮುಖ್ಯವಾದ ವ್ಯಕ್ತಿ ಎಂದರೆ ಗಾಂಧೀಜಿಯವರು ಇವರು ಕೇವಲ ಅಹಿಂಸೆ ಮತ್ತು ಸತ್ಯದ ಮೂಲಕ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ನಮಗೆ ಇವತ್ತು ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಎಂದು ಹೇಳಲು ಇಷ್ಟಪಡು